ನಮ್ಮ ಭಾರತದಲ್ಲಿ ಆಹಾರ ಪದ್ದತಿಯ ಶೈಲಿ ಹೆಚ್ಚು ಜನಪ್ರಿಯವಾಗಿರುವುದನ್ನು ಕಾಣಬಹುದಾಗಿದೆ ಭಾರತದ ರಾಜ್ಯಗಳಲ್ಲಾಗಿರಬಹುದು ಅಥವಾ ಜಿಲ್ಲೆಗಳಲ್ಲಾಗಿರಬಹುದು ಆ ಪ್ರದೇಶಗಳಿಗೆ ತಕ್ಕಂತೆ ಆಹಾರ ಶೈಲಿಗಳನ್ನು ಸಹ ನಾವು ಕಾಣಬಹುದಾಗಿದೆ ಈ ಉತ್ತರ ಕರ್ನಾಟಕ ಸೈಡ್ ಹೋದರೆ ಜೋಳದ ರೊಟ್ಟಿ ಆಮೇಲೆ ಒಣಗಿದ ಮೆಣಸಿನಪುಡಿಗಳಂತಹ ಖಾರವಾದ ಒಟ್ಟಾರೆಯಾಗಿ ಖಾರವಾದ ಆಹಾರ ಪದಾರ್ಥಗಳನ್ನು ಹೆಚ್ಚು ನಾವು ಕಾಣಬಹುದಾಗಿದೆ ಇನ್ನು ಮಂಗಳೂರು ಸೈಡ್ ಹೋದರೆ ಅಲ್ಲಿ ಹೆಚ್ಚಿನದಾಗಿ ಬಳಸುವುದು ಮೀನು ಹಾಂ ಮತ್ತು ಅವರು ಹೆಚ್ಚಾಗಿ ಬಳಸೋದು ಕೊಬ್ಬರಿ ಎಣ್ಣೆ ಕೇರಳ ಆ ಸೈಡು ಸಹ ಮಂಗಳೂರು ಎಲ್ಲ ಒಂದು ರೀತಿಯಲ್ಲಿ ಕೊಬ್ಬರಿ ಎಣ್ಣೆಯಿಂದ ಅವ್ರ ಆಹಾರ ಪದ್ಧತಿಗಳನ್ನು ಬಳಸುವುದನ್ನ ರೂಢಿಸ್ಕೊಂಡಿದ್ದಾರೆ ಇನ್ನು ಅದಾದ ನಂತರ ಹಲವಾರು ಇನ್ನು ದಾವಣಗೆರೇಲಿ ಬೆಣ್ಣೆ ದೋಸೆ ಎಂಬುದು ಅತ್ಯುತ್ತಮ ಫೇಮಸ್ಸಾಗಿದೆ ಮೈಸೂರಿನಲ್ಲಿ ಮೈಸೂರು ಪಾಕು ಅಂದರೆ ಇವು ಸಿಹಿ ತಿನಿಸುಗಳಾಗಿರಬಹುದು ಆಹಾರದಲ್ಲಿ ಅದರದೇ ಆದಂಥ ಮಹತ್ವವನ್ನು ಆ ಜಿಲ್ಲೆಗಳು ಹೊಂದಿರ್ತವೆ ಅದಲ್ಲದೆ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಸಾಂಬಾರು ಪದಾರ್ಥಗಳನ್ನು ಕಾಣಬಹುದಾಗಿದೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಇತ್ಯಾದಿ ಅಂಶಗಳಾದಂತಹ ಸಾಂಬಾರು ಪದಾರ್ಥಗಳನ್ನು ಕಾಣಬಹುದಾಗಿದೆ ಮತ್ತು ರಫ್ತು ಸಹ ಈ ಸಾಂಬಾರು ಪದಾರ್ಥಗಳ ರಫ್ತುವೂ ಸಹ ಹೆಚ್ಚಾಗಿದೆ ಚಕ್ಕೆ ಲವಂಗ ಎಲ್ಲ ಸಹ ಸಿಗುವುದನ್ನು ಕಾಣಬಹುದಾಗಿದೆ ಮೆಣಸು ಹೆಚ್ಚಾಗಿ ಈ ಕುಶಾಲನಗರ ಮಡಿಕೇರಿ ಸೈಡು ತುಂಬ ಹೆಚ್ಚಾಗಿ ಬೆಳೀತಾರೆ ಅದಲ್ಲದೆ ಇದು ಆಹಾರ ಪದಾರ್ಥಗಳಲ್ಲಿ ಈ ಸಾಂಬಾರು ಪದಾರ್ಥಗಳನ್ನು ಹೆಚ್ಚಾಗಿ ಬಳಸೋದರ ಮೂಲಕ ಆಹಾರ ದಯ್ ಆಹಾರದಲ್ಲಿ ಹೆಚ್ಚಾಗಿ ರುಚಿಯನ್ನು ಸಹ ಕಾಣಬಹುದಾಗಿದೆ ಅದಾದ ನಂತರ ಇವುಗಳು ಹೆಚ್ಚಾಗಿ ಭಾರತದಲ್ಲಿ ಕಂಡು ಬರುತ್ತವೆ ಇವುಗಳನ್ನು ಹೊರದೇಶಗಳು ರಫ್ತಾಗಿ ಬಳಸ್ತಾರೆ ಈ ಸಾಂಬಾರು ಪದಾರ್ಥಗಳನ್ನು ಮತ್ತು ಇದು ಭಾರತದ ಆಹಾರ ಪ್ರತಿಯೊಬ್ಬರೂ ಇಷ್ಟಪಡುವಂತಹ ಜನಪ್ರಿಯವಾಗಿರುವ ಆಹಾರವಾಗಿದೆ ಯಾ ಎಲ್ಲ ಅಂಶಗಳು ಸಹ ಅಂದರೆ ಅಡುಗೆಗೆ ಬಳಸುವ ಸಾಂಬಾರು ಪದಾರ್ಥಗಳು ಸಹ ಹೆಚ್ಚಾಗಿ ಸಿಗುವುದು ನಮ್ಮ ಭಾರತದಲ್ಲಿ ಅಂತ ಹೇಳಬಹುದಾಗಿದೆ